ಬ್ಯಾಂಕಿನ ಕಾಗದ ಪತ್ರಗಳು ನಮ್ಮ ಪ್ರಾದೇಶಿಕ ಭಾಷೆಯಲ್ಲೇ ಇರಬೇಕು ಎಂದು ಹೇಳಿಕೊಂಡು ನಾನು ಬಯಸ್ತೀನಿ ಯಾಕೆಂದ್ರೆ ನಮ್ಮ ಈ ಬ ಈಗ ಹಳ್ಳಿಯ ಜನರು ಇರುತ್ತಾರೆ ಅಥವಾ ಪೇಟೆಯ ಜನರು ಇರುತ್ತಾರೆ ಮತ್ತು ಕಲಿತ ಜನರು ಇರುತ್ತಾರೆ ಕಲಿಯದೇ ಇರುವ ಜನರು ಇರುತ್ತಾರೆ ಅಂಥವರಿಗೆ ಸುಲಭವಾಗಿ ಅರ್ಥವಾಗುತ್ತದೆ ಯಾಕೆಂದರೆ ಈಗ ಪ್ರಾದೇಶಿಕ ಭಾಷೆಯಲ್ಲಿದ್ದರೆ ಒಂದು ಈಗ ಒ ಒಬ್ಬನು ಕಲಿತ ಕಲಿಯದೇ ಇದ್ದವನು ಒಂದು ತಕ್ಕ ಮಟ್ಟಿಗೆ ಅವನು ಒಂದು ಸೆಕೆಂಡ್ ಪಿ ಯು ಸಿಯೋ ತೆಂತೊ ಏನೋ ಆಗಿರುತ್ತಾನೆ ಈಗ ಡಿಗ್ರಿ ಆದವ್ರಿಗೂ ಅಷ್ಟೆ ಏನಾದ್ರೂ ಕ ಪತ್ರಗಳು ಇದ್ದರೆ ಅವರು ಓದಿಕೊಂಡು ಬರೆಯುವುದು ತುಂಬುವುದು ಅದಕ್ಕಾಗಿ ನಮ್ಮ ನಮಗೆ ಗೊತ್ತಿರುವ ಭಾಷೆಯಲ್ಲಿಯ ನಮಗೆ ನಾವು ಆದಷ್ಟು ಅರ್ಥ ಮಾಡಿಕೊಂಡು ಆ ಕಾಗದವನ್ನು ತುಂಬುತ್ತೇವೆ ಅದಕ್ಕಾಗಿ ಪ್ರಾದೇಶಿಕ ಭಾಷೆಯಲ್ಲೂ ಇರುವುದು ಉತ್ತಮ ಮತ್ತು ಹಿ ಇವು ಮತ್ತು ಬೇರೆ ಭಾಷೆಯಲ್ಲೂ ಇರುವುದು ಉತ್ತಮ ಎಂದು ಹೇಳಲು ನಾನು ಇಚ್ಛೆ ಪಡುತ್ತೇನೆ ಎರಡು ಭಾಷೆಯಲ್ಲೂ ಇದ್ದರು ಉತ್ತಮ ಜನರಿಗೆ ಅವರವರ ಇದೆ ಪರಿಸ್ಥಿತಿಗೆ ಅನುಗುಣವಾಗಿ ಅರ್ಥ ಮಾಡಿಕೊಳ್ಳಲು ಸುಲಭವಾಗುತ್ತದೆ ಹೀಗೆ ಹೀಗೆ ಮಾಡುವುದರಿಂದ ಲಾಭವು ಇದೆ ಯಾಕೆಂದರೆ ಮೆ ಎರಡು ಜನರಿಗೂ ಕಲಿತ ಜನರಿಗೂ ಮತ್ತು ಕಲಿಯದೇ ಇರುವ ಜನರಿಗೂ ಇದು ಒಂದು ಲಾಭವನ್ನೇ ತಂದುಕೊಡುತ್ತದೆ ಎಂದು ಹೇಳಲು ನಾನು ಬಯಸುತ್ತೇನೆ